ಉದ್ಯೋಗವನ್ನು ಹೊರ್ತುಪಡಿಸಿ ಅಂದರೆ ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ನಾನು ತುಂಬ ಬೇಜಾರಾದಾಗೆಲ್ಲ ಡ್ಯಾನ್ಸನ್ನ ಮಾಡ್ತೀನಿ ಮತ್ತು ಟ್ರಾವೆಲಿಂಗ್ ಮಾಡೋದಾಗಲಿ ಆಮೇಲೆ ಬುಕ್ಸನ್ನ ರೀಡಿಂಗ್ ಮಾಡೋದಾಗಲಿ ಎಂಟರ್ಟೈನ್ಮೆಂಟಲ್ಲಿ ನನಗೆ ತುಂಬ ಆಸಕ್ತಿ ಇದೆ